ಭಾರತ ಒಂದು ಜಾತ್ಯಾತೀತ ರಾಷ್ಟ್ರ ಹಾಗೆ ಮೈಸೂರು ಜಿಲ್ಲೆಯು ಕೂಡ ಜಾತ್ಯತೀತ ಧರ್ಮವನ್ನು ಹೊಂದಿದೆ ಇಲ್ಲಿ ನಾವು ಪ್ರಮುಖ್ವಾಗಿ ನೋಡೋದಾದರೆ ಹಿಂದೂ ಧರ್ಮ ಮುಸ್ಲಿಮ್ ಧರ್ಮ ಕ್ರಿಶ್ಚನ್ ಧರ್ಮ ಬೌದ್ಧ ಧರ್ಮ ಜೈನ ಧರ್ಮವನ್ನು ನಾವು ಕಾಣ್ತೇವೆ ಇಲ್ಲಿ ಹೆಚ್ಚಿನದಾಗಿ ಹಿಂದೂ ಧರ್ಮದ ಜನರು ಹೇರಳವಾಗಿದ್ದಾರೆ ತದನಂತರದಲ್ಲಿ ಮುಸ್ಲಿಮ್ ಧರ್ಮ ತದನಂತರದಲ್ಲಿ ಕ್ರಿಶ್ಚನ್ ಧರ್ಮ ಹಾಗೇ ಬೌದ್ಧ ಧರ್ಮ ಜೈನ ಧರ್ಮ ಇತರ ಧರ್ಮಗಳನ್ನ ನಾವು ಇಲ್ಲಿ ಕಾಣ್ತೇವೆ ಹಿಂದೂ ಧರ್ಮದ

ದೀಪಾವಳಿ ಗೌರಿ ಹಬ್ಬ ಗಣೇಶ ಹಬ್ಬ ಮತ್ತು ನಾಡ ಹಬ್ಬ ದಸರ ಶ್ರಾವಣ ಹಾಗು ಹಲ್ವಾರು ದೇವಾಲಯಗಳನ್ನು ಹೊಂದಿರತಕ್ಕಂತ ಮೈಸೂರು ಜಿಲ್ಲೆ ಉದಾಹರಣೆಗೆ ಚಾಮುಂಡೇಶ್ವರಿ ಚಾಮುಂಡಿಬೆಟ್ಟ ಚಿಕ್ಕ ದೇವಮ್ಮ ಚಿಕ್ಕ ದೇವಮ್ಮ ಬೆಟ್ಟ ನಂಜನಗೂಡು ನಂಜುಂಡೇಶ್ವರ ದೇವಾಲಯ ಹೀಗೆ ಹಲವಾರು ದೇವಾಲಯಗಳು ಇದೆ ಸೋಮೇಶ್ವರ ದೇವಾಲಯ ಟಿ ನರಸೀಪುರದ ಸೋಮೇಶ್ವರ ದೇವಾಲಯ ಸೋಮನಾಥಪುರ ಸೋಮೇಶ್ವರ ದೇವಾಲಯ ಟಿ ನರಸೀಪುರದ ಗುಂಜಾ ನರಸಿಂಹ ಸ್ವಾಮಿ ದೇವಾಲಯ

ಸರ್ವೂರು ಸೋಮೇಶ್ವರ ದೇವಸ್ಥಾನ ಮೈಸೂರು ಜಿಲ್ಲೆ ಆಂಜನೇಯ ಟೆಂಪಲ್ ಇದೆ ಅರಮನೇಲಿ

ಹಿಂದು ಧರ್ಮವು ಹಲವಾರು ದೇವಾಲಯಗಳನ್ನು ಹೊಂದಿದ್ದು ಅವರದ್ದೇ ಪದ್ದತಿಯಲ್ಲಿ ಹಿಂದು ಧರ್ಮದ ಪದ್ದತಿಯಲ್ಲಿ ಪೂಜೆಯನ್ನು ನೆರವೇರ್ಸ್ತಾರೆ ಕ್ರಿಶ್ಚನ್ ಧರ್ಮವು ಕೂಡ

ಇಲ್ಲಿ ಇವರು ರಂಜಾನ್ ಕುರಾನ್ ಎರಡು ಹಬ್ಬಗಳನ್ ಮಾತ್ರ ಮಾಡ್ತಾರೆ ಇವರು ಹುಣಸೂರು ಮತ್ತು ಮೈಸೂರಿನ ಭಾಗದಲ್ಲಿ ಇದ್ದಾರೆ ಇನ್ನು ಮಿಕ್ಕ ಕಡೆ ಅಲ್ಪ ಸ್ವಲ್ಪ ಜನರು ಇದ್ದಾರೆ ಕ್ರಿಶ್ಚನ್ ಧರ್ಮವು ಎಲ್ಲ ತಾಲೂಕು ಕೇಂದ್ರ ಘಟ್ಟಗಳಲ್ಲಿ ಹಾಗು ಹೋಬ್ಳಿಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ಕ್ರಿಶ್ಚನ್ ಧರ್ಮದ ಕ್ರಿಶ್ಚನ್ ಪಾಠವಾಗಲಿ ಬೋಧಿಯಾಗಲಿ ಅಲ್ಲಿ ಪ್ರಾರ್ಥನೆಯನ್ನು ಮಾಡಲು ಅಲ್ಲಲ್ಲಿ ಕ್ರಿಶ್ಚನ್ ಧರ್ಮದ ಘಟ್ಟಗಳನ್ನು ಹೊಂದಿವೆ ಹಾಗೆ ಬೌದ್ಧ ಧರ್ಮ ಬೌದ್ಧ ಧರ್ಮ ಕೂಡ ತಾಲೂಕುಗಳಲ್ಲಿ ಜಿಲ್ಲೆಗಳಲ್ಲಿ ಬೌದ್ಧ ಸ್ತೂಪಗಳು ಇರುತ್ತೆ ಮತ್ತೆ ಬೌದ್ಧ ಸ್ಥಳಗಳನ್ನು ಧ್ಯಾನ ಮಾಡಲು ವಿಚಾರ ತಿಳಿದುಕೊಳ್ಳಲು ಇಲ್ಲಿ ಹೊಂದಿದೆ ಜೈನ ಧರ್ಮವು ಕೂಡ ಜೈನ ಬಸದಿಗಳನ್ನು ಹೊಂದು ಹೊಂದಿದ್ದು ಹೊಂದಿದೆ ಹೀಗೆ ಹಲವಾರು ಧರ್ಮಗಳನ್ನು ಹೊಂದಿರುವ ಮೈಸೂರು ಇಂದು ಅನ್ಯೋನ್ಯವಾಗಿ ಬದುಕ್ತಾ ಇದ್ದಾರೆ ಜನ ಈ ಸಾಂಸ್ಕೃತಿಕ ನಗರೀಲಿ ಇದೊಂದು ಒಳ್ಳೆ ಅಭಿಪ್ರಾಯವನ್ನು ಇಟ್ಟುಕೊಂಡು ಜನರು ಸೌಹಾರ್ದತೆಯನ್ನು ಸಹಬಾಳ್ವೆಯನ್ನು ಬದುಕ್ತಾ ಇದ್ದಾರೆ ಹಾಗೆಯೇ ಹಿಂದೂ ಧರ್ಮವೂ ಒಂದು ಪುರಾತನ ಕಾಲದಿಂದ ಇರತಕ್ಕಂತ ಧರ್ಮ ಇದು ಕೂಡ ಮೈಸೂರಲ್ಲಿ ಪುರಾತನ ಕಾಲದಲ್ಲಿ ಸಹ ಪುರಾತನ ಕಾಲದಲ್ಲಿ ಸಹ ಇದೆ ಹಿಂದೂ ಧರ್ಮ ಮೈಸೂರಿನಲ್ಲಿ ಹೇರಳವಾಗಿದ್ದು ಪ್ರತಿ ಹಳ್ಳಿಯಲ್ಲು ಪ್ರತಿ ಮೂಲೆ ಮೂಲೆಗಳಲ್ಲು ದೇವಾಲಯಗಳನ್ನು ಹೊಂದಿ ಹಾಗೆ ಇರುವ ಸಂಸ್ಕೃತಿಯು ಹಿಂದೂ ಧರ್ಮ ಸಂಸ್ಕೃತಿಯನ್ನು ಹೊಂದಿದೆ ಪೂಜೆ ಪುನಸ್ಕಾರಗಳು ಯಜ್ಞ ಯಾಗಾದಿಗಳು ಹೊಸ ಮನೆಗೆ ಹೋಗ್ಬೇಕಾರ ಮದುವೆಯಾಗ್ಬೇಕಾದ್ರೆ ಹಿಂದೂ ಧರ್ಮದ ಪದ್ದತಿಗಳನ್ನು ಪಾಲಿಸ್ತಾರೆ

ಇಲ್ಲಿ ಒಂದು ಮನೆ ಕಟ್ಟಲು ಮತ್ತು ಈ ಥರ ಒಳ್ಳೆ ಉದ್ದೇಶವನ್ನು ಇಟ್ಟುಕೊಂಡು ಕೆಲಸ ಮಾಡ್ತಿದ್ದಾಗ ಅವರು ಹಿಂದೂ ಸಂಪ್ರದಾಯದ ಪ್ರಕಾರದಂತೆ ಕೆಲಸ ಕಾರ್ಯಗಳನ್ನು ನಡೆಸ್ತಾರೆ